ಹಲೋ ಹಾಂ ಹಲೋ ಹಾಂ ಅಲೋ ಸರ್ ಈಗ ಪರವಾಗಿಲ್ಲ ಸ್ವಲ್ಪ ಔಷಧಿ ನಾಟಿ ಔಷಧಿ ಎಲ್ಲ ತಗೋ ತಗೊಂಡಿದ್ದೀನಿ ಅದು ಒಂದು ವಾರ ಟೈಮೆ ಕೊಟ್ಟಿದ್ದಾರೆ ಡಾಕ್ಟ್ರು ಮಾ ಮಾ ಹಾಂ ಮಾತ್ರೆ ಹಾಂ ಹೌದು ಸರ್ ಮನೆಯಲ್ಲಿ ಹಾಂ ಮಾತ್ರೆ ಮಾತ್ರೆ ಕಷಾಯ ಅದೆಲ್ಲ ಕೊಡ್ತಾರೆ ಸ್ವಲ್ಪ ಪರವಾಗಿಲ್ಲ ಹಾಂ ಹಾಂ ಆಗಲಿ ಆಗಲಿ ಸರ್ ಹಾಂ ಹಾಂ ಆಗಲಿ ಸರ್ ಹಾಂ ಸ್ವಲ್ಪ ತೊಂಬತ್ತು ಭಾಗ ಪರವಾಗಿಲ್ಲ ಈಗ ಹೆಂಗೋ ಅಲ್ಲಿ ಇಲ್ಲಿ ದೊಣ್ಣೆ ಹಿಡ್ಕೊಂಡ್ ನಡೀತಾ ಇದ್ದೀವಿ ಹಾಂ ಸರಿ ಸರ್ ಹಾಂ

ಆಗಲಿ ಸರ್ ಹಾಂ

ಹಾಂ ಆಗಲಿ ಸರ್ ಹ್ಞೂ ಆಯಿತು ಸರ್ ಹಾಂ